ಮೈ ಸೆಕೆಂಡ್ ಪ್ರಾಡಕ್ಟ್ ಈಸ್ ಓಮ್ ತಿಯೇಟರ್ ಪ್ಲೀಸ್ ಟೆಲ್ ಅಸ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇನ್ನ ನಾವು ಓಮ್ ತಿಯೇಟರ್ ಇಂದ ಏನೆಲ್ಲ ನೆಗೆಟಿವ್ ಅಥವಾ ಅನಾನುಕೂಲಗಳಾಗುತ್ತೆ ಅಂತ ಅಂತಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಮೀನ್ಸ್ ಕಿವಿಗೆ ತುಂಬ ಎಫೆಕ್ಟ್ ಆಗುತ್ತೆ ಏಕೆಂದರೆ ಹೈ ಸೌಂಡ್ ಇರುತ್ತೆ ಅದರಿಂದ ಕಿವಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಅಕ್ಕಪಕ್ಕ ಮನೆಗೆ ಡಿಶ್ಟರ್ಬ್ ಆಗುತ್ತೆ ಅದು ನಾವು ಐ ಪಿಚ್ಚಲ್ಲಿಡೋದ್ರಿಂದ ಡಕ್ ಐ ಪಿಚ್ಚಲ್ಲಿಡೋದ್ರಿಂದ ಅದರಿಂದ ತುಂಬ ಇದಾಗುತ್ತೆ ಮತ್ತೆ ಒಂದೊಂದ್ಸಲ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಸಾಧ್ಯತೆ ಸಮೇತ ಇರ್ತವೆ ಮತ್ತೆ ಬೇಗ ಹಾಳಾಗೋ ಅಂಥ ಇದೂ ಇರುತ್ತೆ ಬೇಗ ಹಾಳಾಗುವಂಥ ಸಾಧ್ಯತೆಯೂ ಸಹ ಇರುತ್ತೆ ಇದನ್ನು ನಾವು ಯಾವ ರೀತಿಯೂ ಯೂಸ್ ಮಾಡೋಕ್ಕೂ ಆಗಲ್ಲ ಐ ಮೀನ್ಸ್ ಇದಕ್ಕೆ ಎಚ್ಚು ಎಚ್ಚು ಅಮೌಂಟ್ನಾ ಅಮೋಂಟ್ನಾ ಬಂಡವಾಳನ ಹಾಕಿ ಅದರಿಂದ ಹಾಳಾಗೋವಂಥವು ಸಹ ಇರ್ತವೆ ಅದಕ್ಕೆ ಓಮ್ ತಿಯೇಟರ್ನ ಏನು ಅಷ್ಟೊಂದು ಏನೂ ಉಪಯೋಗ ಇಲ್ಲ ಅನ್ನಿಸುತ್ತೆ ಇದನ್ನು ಉಪಯೋಗವೂ ಇರುತ್ತೆ ಹಾಗೇ ಅನಾನುಕೂಲವೂ ಸಹ ಹೆಚ್ಚಿರುತ್ತೆ ಇದು ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚಾಗಿ ಈಗ ಎಲ್ಲರ ಮನೇಲಿ ಯೂಸ್ ಮಾಡ್ತಾ ಹೋಗ್ತಾಯಿದ್ದಾರೆ ಆದ್ದರಿಂದ ಮನೆಯಲ್ಲಿ ಹೆಚ್ಚು ಸೌಂಡ್ ಇಟ್ಬಿಟ್ಟು ಅಕ್ಕಪಕ್ಕದ ಮನೆಯೋರಿಗೆ ಡಿಶ್ಟರ್ಬ್ ಮಾಡೋದಾಗಿರ್ತದೆ ಮತ್ತೆ ಓದ್ಕೊಳ್ಳೋಂಥ ಮಕ್ಕಳಿಗೂ ಅಷ್ಟೆ ತುಂಬ ಡಿಶ್ಟರ್ಬ್ ಆಗುತ್ತೆ ಅದರಿಂದ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಬೇಕು ಅಷ್ಟರ ಮಟ್ಟಿಗೆ ಯೂಸ್ ಮಾಡಿದರೆ ಒಳ್ಳೆಯದು ಅನ್ನಿಸುತ್ತೆ ಅದರಿಂದ ಮತ್ತೆ ಈವಾಗ ಮೀನ್ಸ್ ಗರ್ಭಿಣಿ ಅಂಥೋರು ಇರ್ತಾರಲ್ಲ ಅವ್ರಿಗೂ ಅಷ್ಟೇ ಆ ಶಬ್ದ ಏನಾದರೂ ಹೆಚ್ಚಾಗಿ ಕೇಳಿಸಿದ್ರೆ ಆ ಮಗೂಗೆ ಹೊಟ್ಟೆ ಒಳಗಿರುವಂಥ ಮಗೂಗು ಸಹ ತುಂಬನೇ ಎಫೆಕ್ಟ್ ಆಗ್ತಾ ಹೋಗುತ್ತೆ ಯಾವ ರೀತಿ ಅಂತಂದರೆ ಅದು ಸೌಂಡು ಹೆಚ್ಚು ಕೇಳೋದ್ರಿಂದ ಆ ಮಗೂಗೆ ಹೊಟ್ಟೆ ಒಳಗಿರುವಾಗ ಏನಾದರೂ ತೊಂದರೆ ಆಗೋದು ಇರ್ಬೋದು ಕಿವಿ ಕೇಸದೇ ಇರೋದು ಇರ್ಬೋದು ಈ ಥರ ಎಲ್ಲ ಆಗ್ತಾ ಹೋಗುತ್ತೆ ಅದರಿಂದ ನಾವು ಓಮ್ ತಿಯೇಟರು ತುಂಬ ಅನಾನುಕೂಲ ಅಂತಲೇ ಹೇಳ್ಬೋದು ಮತ್ತೆ ಆದರೆ ಅಂದರೆ ಬೇಗ ಅದು ನಾವು ಕಡಿಮೆ ರೇಟಿಗೇನಾದರೂ ತಗೊಂಡ್ರೆ ಬೇಗ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಯಾವಾಗಲೂ ರಿಪೇರಿ ಬರ್ತಾಯಿರುತ್ತೆ ಅಂತ ಹೇಳ್ಬೋದು ಇದನ್ನು ನಾವು ಅತಿಯಾಗಿ ಯೂಸ್ ಮಾಡೋದ್ರಿಂದ ತುಂಬ ತೊಂದರೆ ಆಗುತ್ತೆ ನ ನಮಗಲ್ದಿರಾ ನಮ್ಮ ಅಕ್ಕಪಕ್ಕ ಮನೆಯವ್ರಿಗೂ ಸಹ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಈವಾಗ ಏನಾದರೂ ಯಾರಾದರೂ ಓದ್ಕೊಂತಾಯಿರ್ತಾರಾಗಿರ್ಬೋದು ಧ್ಯಾನ ಮಾಡ್ತಾಯಿರ್ತಾರೆ ಮಕ್ಕಳು ಮಲಗಿರ್ತವೆ ಚಿಕ್ಕ ಚಿಕ್ಕ ಮಕ್ಕಳು ಅಂಥವರಿಗೆಲ್ಲವೂ ಸಹ ತುಂಬ ತೊಂದರೆ ಆಗ್ತಾ ಹೋಗುತ್ತೆ ಅಂತೂ ತುಂಬನೇ ತೊಂದರೆ ಆಗ್ತಾಯಿರುತ್ತೆ ಇದರಿಂದ ಇವೆಲ್ಲ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಮತ್ತೆ ಇನ್ನೇನು ಹೇಳ್ಬೋದು ಅಂತಂದರೆ ಓಮ್ ತಿಯೇಟರಿಂದ ಅದು ಅದು ಐ ಪಿಚ್ಚಲ್ಲಿ ಸೌಂಡ್ ಬರುತ್ತೆ ಹೆಚ್ಚು ಸೌಂಡ್ ಇರೋದ್ರಿಂದ ಅದನ್ನು ಕೇಳೋಕ್ಕೆ ತುಂಬ ಇರಿಟೇಟ್ ಅನ್ನಿಸುತ್ತೆ ಅದು ಕರ್ಕಶ ಅನ್ಸ್ಬಾ ಕರ್ಕಶ ಅನ್ನಿಸುತ್ತೆ ಏನಾದರೂ ಅದೇನಾದರೂ ಕೆಟ್ಟೋದ್ರೆ ಅದ್ರಲ್ಲಿ ಯಾವುದೇ ರೀತಿ ಆದಂಥ ಏನೂ ಇದು ಬರಲ್ಲ ಆದ್ದರಿಂದಲೂ ಸಹ ತುಂಬ ಇದಾಗುತ್ತೆ ಅಂತಲೇ ಹೇಳ್ಬೋದು ದೀಸ್ ಆರ್ ಆಲ್ ದ ನೆಗೆಟೀವ್ ಎಕ್ಸ್ಪೀರಿಯೆನ್ಸ್ ಇನ್ ಓಮ್ ತಿಯೇಟರ್